ಗ್ರಾಮಗಳ ಸಾಂಸ್ಕೃತಿಕ ಗುರುತನ್ನು ಉಳಿಸಿ ಬೆಳೆಸೋದರಲ್ಲಿ ಸಾಂಪ್ರದಾಯಿಕ ಕ್ರೀಡೆಗಳು ತುಂಬ ಒಳ್ಳೆಯ ಪಾತ್ರವಹಿಸಿರ್ತವೆ ಅನ್ನೋದು ನನ್ನ ಅಭಿಪ್ರಾಯ ಏಕೆಂದರೆ ನಗರ ಎಷ್ಟೇ ಬೆಳೆದ್ರೂ ಗ್ರಾಮದಲ್ಲಿರುವ ಅಲ್ಲಿ ಸಾಂಪ್ರದಾಯಿಕ ಆಚಾರ ವಿಚಾರ ಆಗಿರ್ಬೋದು ಅಥವಾ ಕ್ರೀಡೆಗಳಾಗಿರ್ಬೋದು ಬೇಗ ವ್ಯಾನಿಷ್ ಆಗಲ್ಲ ಬೇಗ ಅಳಿಸೋಗಲ್ಲ ಏಕೆಂದರೆ ಅಲ್ಲಿರೋರು ಹಬ್ಬ ಹರಿದಿನ ಆಟಗಳ ಬಗ್ಗೆ ತುಂಬನೇ ಗಮನ ಕೊಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಚೌಕಾಬಾರ ಅನ್ನೋದು ಹಳ್ಳಿಗಳಲ್ಲಿ ಬಹಳ ದಿನಗಳಿಂದ ಆಡ್ತಾ ಬಂದಿದ್ದಾರೆ ಈಗ ರೈತರು ಬೇಸಿಗೆಗಾಲ್ದಗೆ ಏನು ಕೆಲಸ ಇರಲ್ಲ ಅಂದಾಗ ಅವರು ಹಳ್ಳಿ ಕಟ್ಟೆ ಮೇಲೆ ಹೋಗಿ ಕೂತ್ಕೊಂಡು ಚೌಕಾಬಾರ ಆಡೋದೇ ಮೇಜರ್ ಆ ಆಟ ಟೈಮ್ ಪಾಸಾಗುತ್ತೆ ಆಮೇಲೆ ಖೋಖೋ ಆಡ್ತಾರೆ ಖೋಖೋ ಆಡ್ಬೇಕಾದ್ರೆ ಒಂಬತ್ತು ಜನಗಳು ಒಂದು ಟೀಮ್ನೊಳಗಿರ್ತಾರೆ ಇನ್ನೊಂದು ಟೀಮ್ನಾಗೆ ಒಂಬತ್ತು ಜನಗಳಿರ್ತಾರೆ ಅದನ್ನು ಆಡುವ ಮಜಾನೇ ಬೇರೆ ಕಬಡ್ಡಿ ಆರು ಜನ ಐದಾರು ಜನ ಸೇರಿ ಆಡ್ತಾರೆ ಅದಂತೂ ಇನ್ನೂ ಚೆನ್ನಾಗಿರುತ್ತೆ ಕಬಡ್ಡಿ ಎಳಿಯೋದು ಇದು ಮಾಡೋದು ಇದು ಹಳ್ಳಿಗಳಲ್ಲಿ ಯಾವುದೇ ಥರದ ದುಡ್ಡು ಹಣ ವೆಚ್ಚ ಬೇಕಾಗಿಲ್ಲ ಕಬಡ್ಡಿ ಆಡೋಕ್ಕೆ ಖೋಖೋ ಆಡೋಕ್ಕೆ ಒಂದು ಸ್ಥಳಾವಕಾಶ ಇದ್ದು ಒಂದು ಪೋಲ್ ಇದ್ದರೆ ಸಾಕು ಖೋಖೋ ಆಡಲಿಕ್ಕೆ ಕಬಡ್ಡಿ ಆಡೋಕಂತೂ ಏನು ಬೇಡ ನಾಲ್ಕು ಗೀಟು ಹಾಕೊಂಡು ಆ ಕಡೆ ಈ ಕಡೆ ಮಧ್ಯಕ್ಕೊಂದು ಗೀಟು ಹಾಕೊಂಡು ಇದು ಮಾಡಿದರೆ ಕಬಡ್ಡಿ ಆಟದಲ್ಲಿ ಇರುವ ಮಜವೇ ಬೇರೆ ಸೊ ಕಬಡ್ಡಿ ಆಯಿತು ಖೋಖೋ ಆಯಿತು ಚೌಕಾಬಾರ ಆಯಿತು ಇನ್ನೂ ಹಬ್ಬ ಹರಿದಿನಗಳಲ್ಲಿ ಹಸುವಿನಿಂದ ಕೂಡಿದ ಆಟಗಳಿರ್ತವೆ ಅಂದರೆ ಕೆಸರು ಕೊಚ್ಚೆ ಗದ್ದೆಗಳಲ್ಲಿ ಹಸುವಿನ ರೇಸು ಆ ಕಡೆ ಒಂದು ಐದಾರು ಎತ್ತಿನ ಗಾಡಿ ಇರ್ತವೆ ಈ ಕಡೆ ದಡಕ್ಕೆ ಹೋಗಿ ಓಡ್ಕೊಂಡು ಹೋಗಬೇಕು ಅದು ಯಾರು ಬೇಗ ಹೋಗ್ತಾರೆ ಅನ್ನೋದು ಸಂಕ್ರಾಂತಿ ಹಬ್ಬದಲ್ಲಿ ಬರುವಂಥ ಆಟ ಮತ್ತು ಆರು ಜನ್ರಾಗ ಒಬ್ಬರೇ ಗೆಲ್ತಾರೆ ಮತ್ತೆ ಆರು ಜನಕ್ಕೆ ಬಿಡ್ತಾರೆ ಈ ಥರ ಮಾಡಿ ಕೊನೆಗೆ ಫೈನಲ್ ಅಂತ ಆರು ಜನನ ಸೆಲೆಕ್ಟ್ ಮಾಡಿ ಮತ್ತೆ ಅದರಾಗೆ ಗೆದ್ದವ್ರಿಗೆ ಬಹುಮಾನ ಕೊಡ್ತಾರೆ ಆಮೇಲೆ ಕೆಂಡ ತುಳಿಯೋದು ಆಮೇಲೆ ಕೆಸ್ರು ಗದ್ದೆ ಓಟ ಮಳೆಗಾಲದಲ್ಲಿ ತುಂಬ ಕೆಸ್ರು ತುಂಬಿರ್ತವೆ ಇಪ್ಪತ್ತಾರು ಜನಗಳು ಅದನ್ನು ದಾಟಬೇಕು ಅದ್ರಲ್ಲಿ ಯಾರು ಮೊದಲಿಗೆ ವೆ ಫಸ್ಟ್ ಬರ್ತಾರೋ ಅವ್ರಿಗೆ ಬಹುಮಾನ ಎಲ್ಲ ಕೊಟ್ಟು ಇವತ್ತು ಕೂಡ ನಮ್ಮ ಗ್ರಾಮದಲ್ಲಿ ಅದನ್ನು ಮಾಡಿಸ್ಕೊಂಬರ್ತಾಯಿಯಿದ್ದಾರೆ ನೂರಾರು ವರ್ಷಗಳಿಂದ ಆಟಗಳು ನಡಿತಾನೆ ಬಂದಿದೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ನಡ್ಕೊಂಬರ್ತಿದೆ ಅಂತೆ ಈಗಲೂ ನಡ್ಕೊಂಬರ್ತಿದೆ ಅದನ್ನು ನೋಡೋಕೆ ಸಾವಿರಾರು ಜನ ಪಕ್ಕ ಪಕ್ಕ ಹಳ್ಳಿಯಿಂದ ಬಂದು ಎಲ್ಲ ಕೇಕೆ ಚಪ್ಪಾಳೆ ಶಿಳ್ಳೆ ಎಲ್ಲ ಹೊಡೆದು ತುಂಬ ಚೆನ್ನಾಗಿ ಹುರಿದುಂಬಿಸಿ ಆಟಗಾರರನ್ನು ಇದು ಮಾಡ್ತಾರೆ ಇವತ್ತು ಕೂಡ ಕ್ರೀಡೆಗಳು ಅಳಿಸೋಗಿಲ್ಲ ತುಂಬ ಅಚ್ಚಳಿಯೋದಾಗಿ ಉಳಿದಿದೆ ಅನ್ನೋದು ನನ್ನ ಅಭಿಪ್ರಾಯ ತುಂಬ ಥ್ಯಾಂಕ್ಸ್ ನಮಸ್ಕಾರ